ಫ್ಲಿಪ್ಕಾರ್ಟ್ ಆ್ಯಪ್ನಲ್ಲಿ ನಾನು ಕೆಲವೊಂದು ಸಾಮಾನುಗಳನ್ನು ಆಯ್ಕೆ ಮಾಡಿ ಕಾರ್ಟ್ನಲ್ಲಿ ಉಳಿಸ್ಕೊಂಡಿದ್ದೆ ಏನಂದರೆ ಸಾರೀಸ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಕುರ್ತಾ ಸಲ್ವಾರ್ ಹ್ಯಾಟ್ ಮತ್ತು ಬ್ಯುಟಿ ಪಾರ್ಲರ್ ಬೇಕಾಗಿರುವ ಐಟಮ್ಸನ್ನ ನಾನು ಆಯ್ಕೆ ಮಾಡಿ ಕಾರ್ಟ್ನಲ್ಲಿ ಉಳಿಸ್ಕೊಂಡಿದ್ದೆ ಆದರೆ ಅದರಲ್ಲಿ ಈಗ ಕೆಲವೊಂದು ನನಗೆ ಅಗತ್ಯವಿಲ್ಲ ಮತ್ತು ಕೊಂಡ್ಕೊಳಕ್ಕೂ ಆಗೋಲ್ಲ ಆದ್ದರಿಂದ ನಾನು ಕಾರ್ಟ್ನಲ್ಲಿರೋ ಕೆಲವೊಂದು ಸಾಮಾನನ್ನು ಆಯ್ಕೆ ಮಾಡಿ ಕಾರ್ಟ್ನಿಂದ ತೆಗಿಬೇಕಂತ ಅನ್ಕೊಂಡಿದ್ದೀನಿ ಯಾವ ಥರ ಅಂದರೆ ಫಸ್ಟು ಫ್ಲಿಪ್ಕಾರ್ಟ್ ಆ್ಯಪನ್ನ ಹೋಗ್ಬಿಟ್ಟು ಅಲ್ಲಿ ನಾವು ಕಾರ್ಟ್ನ ಆ್ಯಪನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಇರುತ್ತೆ ಕಾರ್ಟ್ ಅಂತ ಆ ಕಾರ್ಟ್ನಲ್ಲಿ ಕ್ಲಿಕ್ ಮಾಡಿ ಆಗ ನಮ್ಮ ನಮ್ಮ ಕಾರ್ಟಲ್ಲಿ ಉಳಿಸ್ಕೊಂಡಿರೊ ಯಾವ ಯಾವ ಸಾಮಾನುಗಳ್ನ ನಾವು ಆಯ್ಕೆ ಮಾಡಿ ಇಟ್ಕೊಂಡಿದ್ದೀವೋ ಆ ಎಲ್ಲ ಸಾಮಾನುಗಳು ಬರುತ್ತೆ ನಾವು ಅದರಲ್ಲಿ ಯಾವುದು ಬೇಡ ಅಂತ ನಮಗೆ ಬೇಡಾಂತ ನಮಗೆ ಇರುತ್ತಲ್ಲ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಅದನ್ನು ಮತ್ತು ಎಲ್ಲವೂ ನಮಗೆ ಯಾವ ಬೇಡ ಆ ಸಾಮಾನನ್ನು ಆಯ್ಕೆ ಮಾಡಿಕೊಂಡು ಆಮೇಲೆ ಅಲ್ಲಿ ಅಳಿಸಿ ಇಲ್ಲಿ ಅಥವಾ ಉಳಿಸಿ ಅಂತ ಆ್ಯಪ್ಷನ್ ಇರುತ್ತೆ ಅದನ್ನು ನಾವು ಅಳಿಸ್ಬೇಕು ಅಂತ ಅಂದರೆ ಅಳಿಸಿ ಅನ್ನೋ ಹತ್ರ ನಾವು ಕ್ಲಿಕ್ ಮಾಡಿದರೆ ಅದು ನಾವು ಕಾರ್ಟಿಗೆ ಯಾವ ಸಾಮಾನುಗಳನ್ನ ಆಯ್ಕೆ ಮಾಡಿ ಹಾಕಿದ್ವೋ ಅದೆಲ್ಲ ಕಾರ್ಟ್ನಿಂದ ಹೊರ ಆಗುತ್ತೆ